ನನ್ನ ಬಾಲ್ಯದ ನೆನಪಂದರೆ ನಾನೂ ಪಸ್ಟಿಗೇ ನಾನು ಮೈಸೂರಿಗೆ ಹೋಗಿದ್ದು ನನ್ನ ದು ನನ್ನ ಬಾಲ್ಯದ ಗೆಳತಿಯರೊಂದಿಗೆ ಎಲ್ಲ ನಾವು ನಮ್ಮ ಬಾಲ್ಯದಲ್ಲಿ ಪ್ರಯಾಣ ಮಾಡಿದ್ದಂದರೆ ಮೈಸೂರಿಗೆ ಅಲ್ಲಿ ನಾವೊಂದು ಎರಡು ಮೂರು ದಿವಸ ಇದ್ದು ಅಲ್ಲಿಂದ ಶ್ರೀರಂಗಪಟ್ಟಣ ಮತ್ತು ಜೂ ಅರಮನೆ ಮತ್ತು ಚಾಮುಂಡಿ ಬೆಟ್ಟ ಅದೆಲ್ಲ ಹೋಗಿ ಅದರ ನೆನಪೊಂದು ಮನಸಲ್ಲಿ ಅಚ್ಚಳಿಯದೆ ಉಳಿದಿದೆ ಮತ್ತು ದೇವರ ಸ್ಥಳಕ್ಕೊಂದು ಧರ್ಮಸ್ಥಳ ಸುಬ್ರಮಣ್ಯ ಹಾಗೂ ಯಾವಾಗಲು ಹೋಗ್ತಿದ್ದೆವು ಸಣ್ಣದಿರುವಾಗಿಂದ ಹೆಚ್ಚಾಗಿ ಅಂದರೆ ನನ್ನ ಬಾಲ್ಯದ ನೆನಪಲ್ಲಿ ತುಂಬ ನೆನಪಿನ ಒಂದು ಮೆಮೊರಿ ಅಂದರೆ ಮೈಸೂರು ಮೈಸೂರಿನಲ್ಲಿ ಒಂದು ನಾವು ಮೂರು ದಿವಸ ನಮ್ಮ ಗೆಳತಿಯರೊಟ್ಟಿಗೆಲ್ಲ ಒಟ್ಟಿಗೆ ಹೋಗಿ ಅಲ್ಲಿ ಮೂರು ದಿವಸ ಇದ್ದು ಬಂದಿದೇವೆ ಅದರ ನೆನಪು ಮೋ ತುಂಬ ನೆನಪಿದೆ ಮತ್ತು ಮತ್ತೊಮ್ಮೆ ಕೂಡ ಮೈಸೂರಿಗೆ ಎರಡು ಸಲ ಮೈಸೂರಿಗೆ ಹೋದಾಗಲು ಕೂಡ ಅಲ್ಲಿ ಉಳಿದು ಬಂದಿದ್ದೇವೆ ನನ್ನ ಅಷ್ಟು ನನಗೆ ಮತ್ತು ತುಂಬ ನೆನಪು ನನ್ನನ್ನು ನೆನಪಿನದಂದರೆ ಮೈಸೂರಂದರೆ ತುಂಬ ನನಗಿಷ್ಟ ಕಾಪು ನಮ್ಮ ಕಾಪು ಜಾತ್ರೆಗೂ ಎಲ್ಲ ಹೋಗ್ತಿದ್ದೆವು ಮತ್ತು ಅಲ್ಲಿ ಕಾಪಲ್ಲಿ ನಮ್ಮ ಮೂರುಗುಡಿಯಲ್ಲಿ ಮಾರಿಗುಡಿಯಲ್ಲಿ ಕೃಷ್ಣ ಮಠ ಅದು ಮತ್ತು ನಾವು ಕೃಷ್ಣ ಮಠಕ್ಕೂ ಯಾವಾಗಲೂ ಸಣ್ಣದಿಂದ ಇರುವುದ್ ಇರುವಾಗಿಂದ ಈಗಲೂ ಹೋಗ್ತಿದ್ದೆವು ಮತ್ತು ನಾವು ನಮ್ಮ ಕುಲದೇವರಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ನಮ್ಮ ಚಿಕ್ಕಂದಿನಿಂದಲೂ ಹೋಗ್ತಿದ್ದೆವು